ಹಲೋ

ಹಾಂ ಹೌದು ಮೇಡಮ್ ಮೊನ್ನೆ ನೀವು ಹಾಲು ಕೊಟ್ಟಿದ್ದಿರಲ್ಲ ಅದು ಕೆಟ್ಟುಬಿಟ್ಟಿದೆ

ಹೌದು ತರಬೇಕಿತ್ತು ನಾವು ಬಿಜಿ ಇದ್ವಿ ಡೈಲಿ ನಿಮ್ಮಲ್ಲೀನೆ ತಗೊಳ್ತೇವೆ ತೊಗೊಂತೀವಿ ಮತ್ತು ಹೀಗೆ ನಾನು ಅಲ್ಲ ಮೇಡಮ್ ನೀವು ಅಕಸ್ಮಾತ್ ಹಾಗೇನಾದ್ರು ಇದ್ರೆ ನಮಗೆ ಬೇರೆನೆ ಕೊಟ್ಟುಬಿಡಿ ನಾವು ಈಗ ನಂದಿನಿ ಹಾಲು ಇದೇ ಹಾಲು ತೊಗೋತೀವಿ ಅಂತ ಅದನ್ನ ಕೊಟ್ಟು ಕೊಡು ಕೊಡಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ನಿಮ್ಮ ಕಡೆನೇ ತೊಗೊಂತೀವಿ ಒಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ನಿಮಗೆ ಗೊತ್ತೈತಿ ಮತ್ತು ಹಂಗೆ ಇದ್ದ ಮೇಲೆ ನೀವು ಅಕಸ್ಮಾತ್ ಅವು ಹಾಲು ನಿಮ್ಮ ಡೇಟ್ ಅದು ಇದನ್ನ ಹೆಚ್ಚು ಕಡ್ಮೆ ಹೌದಾ

ಹಾಂ ಮಾಡ್ತೀನಿ ಮಾಡ್ತೀನಿ ಇಲ್ಲ ಮೊನ್ನೆ ಮೊನ್ನೆ ಮನೇಗೆ ಯಾರೂ ವಾಪಸ್ ತಂದು ಕೊಡಕ್ಕೆ ಯಾರೂ ಇರಲಿಲ್ಲ ತೋರ್ಸಕ್ಕೆ ಅದಕ್ಕೆ ಹಾಗಾಗಿ ನಾನು ಸುಮ್ನೆ ಬಿಟ್ಟುಬಿಟ್ಟೆ ಬೇರೆ ಕಡೆ ತರಿಸಿಬಿಟ್ಟೆ ಮತ್ತು ಈಗ ಮತ್ತೊಂದು ಸಲ ಮತ್ತೆ ಹಂಗೆ ಇದನ್ನು ಮಾಡಕ್ಕೆ ಹೋಗಬೇಡ್ರಿ ಯಾಕೆ ಹಾಲಿಂದು ಮೇನ್ ಇರುತ್ತಲ್ಲ ಅದ್ರ ಸಂಬಂಧ ಹೇಳುತಿದ್ದೆ ಅದಕ್ಕೆ ಕಾಲ್ ಮಾಡಿದ್ದೆ ಹ್ಞೂ ಯಾವ್ಯಾವ ಹಾಲು ನಿಮ್ಮಲ್ಲಿ ಇರೋದು ಹ್ಞೂ ಹ್ಞೂ ಹೌದಾ ಹಾಂ ಆಯ್ತು ಓಕೆ ಓಕೆ ಓಕೆ ಆಯ್ತು